ನಮ್ಮ ದೇಶದಲ್ಲಿ ಸಾರಿಗೆ ಸವೇರಗಳು ಯಾವ ಅಂಶಗಳ ಸುಧಾರಣೆ ಆಗಬೇಕು ಎಂದರೆ ಹೆಚ್ಚುವರಿ ರಸ್ತೆ ಸಾಮರ್ಥ್ಯದ ಅಭಿವೃದ್ಧಿ ಆಗಬೇಕು ಮತ್ತು ಸಂಚಾರ ನಿರ್ವಹಣೆ ಕ್ರಮಗಳು ತಗೋಬೇಕು ಮತ್ತು ಬಸ್ ಸೇವೆಯ ಪರಿಣಾಮಕಾರಿ ಬಳಕೆ ಮಾಡ್ಬೇಕು ಪಾರ್ಕಿಂಗ್ ನಿರ್ಬಂಧಗಳು ಇರಬೇಕು ಮತ್ತೆ ಬೈಸಿಕಲ್ ಅನ್ನು ಪ್ರಚಾರ ಮಾಡುವುದು ಮತ್ತೆ ನಡಿಗೆಯನ್ನು ಉತ್ತೇಜಿಸುವುದು ಮತ್ತು ಸಾರ್ವಜನಿಕ ಸಾರಿಗೆಯನ್ನು ಉತ್ತೇಜಿಸುವುದು ಮತ್ತೂ ನಾವೂ ನ ಪ್ರ ಪ್ರಯಾಣ ಮಾಡ್ಬೇಕಾದ್ರೆ ಕಷ್ಟ ಕರವಾದ ಅಂಶಗಳು ಯಾವ್ಯಾವು ಅಂದರೆ ಪ್ರಯಾಣ ಮಾಡಬೇಕಾರೆ ನಾವು ಕಳೆದುಹೋಗುವುದು ಮತ್ತೇ ನಮ್ಮ ಫೋನನ್ನು ಕಳೆದುಕೊಳ್ಳುವುದು ಅನಾರೋಗ್ಯಕ್ಕೆ ಒಳಗಾಗುವುದು ಭಾಷೆಯನ್ನು ಮಾತನಾಡದಿರುವುದರಿಂದ ಮತ್ತೂ ಒಂಟಿತನ ಮತ್ತು ಹಣದ ಕೊರತೆ ಹಣ ಇಲ್ಲ ಅಂದರೆ ಹೋಗೋಕ್ಕಾಗಲ್ಲ ಮತ್ತೆ ಫ್ಲೈಟ್ ಕಾಣೆಯಾಗಿದೆ ಮತ್ತೆ ಬ್ಯಾಗೇಜ್ ಬರುತ್ತಿಲ್ಲ ಮತ್ತೆ ಪಾಲುದಾರರೊಂದಿಗೆ ಮುರಿಯುವುದು